ಇಪ್ಪತ್ತ್ಮೂರು ಜನವರಿ ಸಾವಿರದೊಂಬೈನೂರ ಅರವತ್ತೈದು ನಾಲ್ಕು ಎಪ್ರಿಲ್ ಸಾವಿರದೊಂಬೈನೂರ ತೊಂಬತ್ತ್ನಾಲ್ಕು ಹದಿನೈದು ಜನವರಿ ಎರಡು ಸಾವಿರ ಇಪತ್ತೊಂದು ಮಾರ್ಚ್ ಸಾವಿರದೊಂಬೈನೂರ ಐವತ್ತೊಂಬತ್ತು ಇಪ್ಪತ್ತೊಂದು ಅಕ್ಟೋಬರ್ ಸಾವಿರದೊಂಬೈನೂರ ತೊಂಬತ್ತೆರಡು